ತುಮಕೂರಿನಲ್ಲಿ ಇರುವಂತಹ ಜನಪ್ರಿಯವಾದ ಆಸ್ಪತ್ರೆ ಅಂದರೆ ಒಂದು ಜಿಲ್ಲಾಸ್ಪತ್ರೆ ಅದು ಅಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಇಂಥ ಇಂಥ ವಾರ್ಗು ವಾರ್ಡ್ಗುಳಲ್ಲಿ ಇಂಥ ಇಂಥ ರೋಗಿಗಳು ಇರ್ತಾರೆ ಅಂಥ ಅಂಥ ರೋಗಿಗಳಿಗೆ ವೈದ್ಯರು ಇರ್ತಾರೆ ಆಮೇಲೆ ಅಂಗಡಿಗಳು ಸಹ ಒಳಗೆ ಇರುತ್ತೆ ಆ ಆಸ್ಪತ್ರೆಗಳಲ್ಲಿ ಕೋವಿಡ್ ಸಮಯದಲ್ಲಿ ಇದು ಹೆಂಗೆ ಇಲ್ಲಿ ಅಂದರೆ ಸಹಾಯ ಮಾಡಿತ್ತು ಅಂತ ಅಂದರೆ ಆಗ ಖಾಸಗಿ ಆಸ್ಪತ್ರೆಗಳು ತೆರೆದಿರಲಿಲ್ಲ ಆಗ ಬರೀ ಗೋ ಸರ್ಕಾರಿ ಆಸ್ಪತ್ರೆಗಳು ಅಷ್ಟೇ ತೆರೆವುದರಿಂದ ಆ ಸಮಯದಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆ ಜನರಿಗೆ ತುಂಬ ಸಹಾಯ ಮಾಡಿದೆ